ರೈತರುಗಳು ಬರೀ ಅವರ ಬೆಳೆಗಳನ್ನ ಬೆಳ್ಕೊಂಡು ಅವರು ಇರೋದಿಲ್ಲ ಅವ್ರು ಆರಾಮಾಗಿ ಅದರ ಜೊತೆ ಬೇರೆ ಕೆಲ್ಸಗಳನ್ನು ಅವ್ರು ಮಾಡ್ಕೊಂಡು ಅವ್ರು ಜೀವನವನ್ನು ಅವ್ರು ಅಂತಲೇ ಅವ್ರು ಬಯಸ್ತಾರೆ ಏಕೆಂದ್ರೆ ಇವಾಗ ನೋಡಿ ಬರೀ ಬೆಳೆಗಳನ್ನ ಅವರು ಬೆಳ್ಕೊಂಡು ರೈತರಾಗಿಲ್ಲ ಬೇರೆ ಕೆಲಸಗಳನ್ನ ಮಾಡೋಕೆ ಇಷ್ಟಪಡ್ತಾರೆ ಇವಾಗ ಒಂದು ಯಾವುದೇ ರೀತಿ ಇವಾಗ ಅವ್ರಿಗೆ ಯಾವ ರೀತಿ ಸೌಲಭ್ಯಗಳು ಅವ್ರಿಗೆ ಒದಗಿಸ್ಕೊಡಬಹ್ದು ಅಂದರೆ ಇವಾಗ ಅದು ಆಲ್ಮೋಸ್ಟ್ ಇವಾಗ ನೀವು ನೋಡಿ ಜಾಸ್ತಿ ಹಳ್ಳಿಗಳ ಸೈಡೆಲ್ಲ ಬೆಳೆಗಳನ್ನ ಬೆಳೀತಾರೆ ಅದ್ರ ಜೊತೆ ಹಸುಗಳನ್ನು ಸಾಕ್ತಾರೆ ಒಬ್ಬೊಬ್ಬರೂ ಒಬ್ಬೊಬ್ರು ಹಸುಗಳನ್ನ ಸಾಕಿ ಅದರಿಂದ ಆ ಬರೋ ಹಾಲಿನಿಂದ ತುಂಬನೇ ಲಾಭ ತಗೋತಾರೆ ಮತ್ತು ಹಸುವಿನ ಸಗಣಿ ಸಗಣಿಯಿಂದ ಗೊಬ್ಬರ ತಯಾರಿಸ್ಕೋತಾರೆ ಪ್ರತಿ ಒಂದು ಯೂಸ್ ಆಗುತ್ತೆ ಈ ರೀತಿ ತುಂಬನೇ ಒಂದು ಅವರು ದುಡಿಯೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅಂತಲೇ ಹೇಳ್ಬಹುದು ಆ ಮತ್ತು ಬರೀ ಹಸುಗಳನ್ನೇ ಅಷ್ಟೇ ಅಲ್ಲ ಕುರಿ ಮೇಕೆ ಪ್ರತಿ ಒಂದು ಸಾಕ್ಬಹುದು ಇಲ್ಲ ಮೀನುಗಾರಿಕೆ ಮಾಡ್ಬಹುದು ಅವರು ಇವಾಗ ಅವ್ರು ಬೆಳೆಯೋ ಬೆಳೆಗಳು ಜಾಗ ಪಕ್ಕನೆ ಯಾವ್ದಾದ್ರು ಒಂದು ದೊಡ್ಡ ತೊಟ್ಟಿ ಕಟ್ಟಿಸ್ಕೊಂಡು ಅಲ್ಲೇ ಮೀನುಗಳನ್ನ ಸಾಕ್ಬಹುದು ಈ ರೀತಿ ಉಪಕಸುಬುಗಳನ್ನ ರೈತರುಗಳು ಮಾಡ್ಬಹುದು ಮತ್ತು ಇವಾಗ ಅದಷ್ಟೆ ಅಲ್ಲ ಕೂಲಿ ಕೆಲಸ ಮಾಡ್ತಾರೆ ಸ್ವಲ್ಪ ಜನ ಸ್ವಲ್ಪ ಜನ ಬೇರೆ ಕೆಲಸಗಳಿಗೆ ಹೋಗ್ತಾರೆ ಅಲ್ಲೆ ಸುತ್ತ ಮುತ್ತ ಪ್ರತಿ ಒಂದನ್ನೂ ಅವರಿಗೆ ಯಾವ ರೀತಿ ಅವರಿಗೆ ಸೌಲಭ್ಯ ಸಿಗುತ್ತೋ ಆ ರೀತಿ ಅವ್ರನ್ನ ಉಪಯೋಗಿಸ್ತಾರೆ ಅಂತಲೇ ಹೇ ಉಪಯೋಗಿಸ್ಕೊಳ್ತಾರೆ ಅಂತಲೇ ಹೇಳ್ಬಹುದು ಮತ್ತು ರೈತರುಗಳು ಎಲ್ಲ ಕಡೆಯೂ ಒಂದು ಉಪಕಸಬುಗಳನ್ನ ರೂಢಿ ಮಾಡ್ಕೊಂಡಿರ್ತಾರೆ ಅಂತಲೇ ಹೇಳ್ಬಹುದು